ಕರ್ನಾಟಕದಲ್ಲಿ ಎಲ್ಲ ಧಾನ್ಯನೂ ಬೆಳೀತಾರೆ ಅಕ್ಕಿ ಗೋಧಿ ಜೋಳ ಹತ್ತಿ ಕೋಳಿ ಮತ್ತೆ ಜಾನುವಾರುಗಳಲ್ಲಿ ಬಹಳ ಸಾಕೋದು ಅಂತಂದರೆ ಹಸು ಮೇಕೆ ಕುರಿ ಅವನ್ನು ಬಹಳ ಸಾಕ್ತೀವಿ ಯಾಕೆಂದರೆ ಜಾನುವಾರುಗಳಲ್ಲಿ ಹಸುವು ಹಾಲು ಹಾಲನ್ನ ಕರಿತೀವಿ ಮತ್ತೆ ಕುರಿ ಮೇಕೆ ಎಲ್ಲ ಸಾಕ್ತೀವಿ ಮತ್ತೆ ಎತ್ತುಗಳು ಎತ್ತುಗಳು ಎತ್ತುಗಳನ್ನ ಬೇಸಾಯಕ್ಕೆ ಬಳಸ್ತೀವಿ ಹಾಗು ಅಕ್ಕಿ ಗೋಧಿ ಜೋಳ ಹತ್ತಿ ಅದು ಅಕ್ಕಿ ಗೋಧಿನ ನಾವು ತಿನ್ನೋ ಪದಾರ್ಥನೇ ಅದ್ಕೆ ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚು ಬೆಳಿತೀವಿ ಅಕ್ಕಿ ಗೋಧಿನ ಹಾಗೆ ಕೋಳಿ ಕೋಳಿ ಜಾನು ಕೋಳಿ ಫಾರ್ಮು ಮತ್ತೆ ಅವೆಲ್ಲ ಇರ್ತಾವಲ್ಲ ಕೋಳಿ ಫಾರ್ಮು ಅವೆಲ್ಲ ಭಾಳ ಮಾಡ್ತಾರೆ ಅದರಲ್ಲೇ ಬಹಳ ವ್ಯವಹಾರ ವ್ಯವಸಾಯನೇ ಜಾಸ್ತಿ ಮಾಡ್ತಾರೆ ಇಂಥವು ಹಳ್ಳಿಗಳಲ್ಲಿ ಜಾಸ್ತಿ ನಡೆಯವು ಸೀಟ್ ನಗರಗಳಲ್ಲಿ ಅಷ್ಟು ಜಾಸ್ತಿ ಇದನ್ನು ಇದನ್ನು ಬಳಸಲ್ಲ ಸೊ ಅದಿಕ್ಕೆ ನಮ್ಮ ಕರ್ನಾಟಕದಲ್ಲಿ ಉತ್ಪಾದನೆ ಜಾಸ್ತಿ ಅದರಲ್ಲೂ ಅಕ್ಕಿ ಗೋಧಿ ಜೋಳ ಹತ್ತಿ ಅವುಗಳ ಉತ್ಪಾದನೆ ಜಾಸ್ತಿ